ವಾಣಿಜ್ಯ ಉದ್ಯಮಿಗಳಿಗೆ ಉತ್ಕರ್ಷದ ಅವಧಿಯನ್ನು ಭಾರತ ಪಡೆದುಕೊಂಡಿದೆ ಏಕೆ ಮತ್ತು ಹೇಗೆ ಹೊಸ ಉದ್ಯಮಗಳನ್ನು ಸ್ ಪೋಷಿಸಲು ಸರ್ಕಾರವು ಹೇಗೆ ನೆರವು ನೀಡಿದೆ ಉದ್ಯಮಗಳನ್ನು ಪೋಷಿಸಲು ಸರ್ಕಾರ ಅನೇಕ ಯೋಜನೆಗಳನ್ನು ಮತ್ತು ಅನೇಕ ಯೋಜನೆಗಳು ಮತ್ತು ಸ್ಕೀಮ್ಗಳನ್ನು ಹೊರಡಿಸಿದೆ ಅನೇಕ ಸಣ್ಣ ಹೂಡಿಕೆದಾರರಿಗೆ ಅನೇಕ ಉದ್ಯಮಗಳನ್ನು ಸೃಷ್ಟಿಸಿದೆ ಮತ್ತು ಅನೇಕ ಉದ್ಯೋಗ ಅವಕಾಶಗಳನ್ನು ಸ್ ಸರ್ಕಾರವು ಸೃಷ್ಟಿಸಿದೆ ನಿರುದ್ಯೋಗಿಗಳಿಗೆ ಉದ್ಯೋಗವನ್ನೂ ಸೃಷ್ಟಿಸಿದೆ ನಿರುದ್ಯೋಗಿಗಳಿಗಾಗಿ ಅನೇಕ ಉದ್ಯೋಗಗಳನ್ನು ಸರ್ಕಾರವು ಈ ಈ ಇಲ್ಲಿನವರೆಗೂ ಸೃಷ್ಟಿಸುತ್ತಲೇ ಬಂದಿದೆ ಉದ್ಯಮಿಗಾರರಿಗೆ ಸರಿಯಾದ ಹೂಡಿಕೆ ಸಲುವಾಗಿ ಸರ್ಕಾರವು ಹೊರ ರಾಜ್ಯದಿಂದ ಹೊರ ದೇಶದಿಂದ ಅನೇಕ ಹೂಡಿಕೆದಾರರನ್ನು ಕರೆದುಕೊಂಡು ಬಂದು ಇಲ್ಲಿನ ಉದ್ಯಮಗಳಿಗೆ ಹೂಡಿಕೆ ಮಾಡುವಂತೆ ಸರ್ಕಾರವು ಸಹಾಯ ಮಾಡುತ್ತಿದೆ ಮತ್ತು ಅನೇಕ ನಿರುದ್ಯೋಗಿಗಳಿಗೆ ಹೊಸ ಹೊಸ ಉದ್ಯಮದ ಉದ್ಯಮಗಳನ್ನು ನೀಡಲು ಸರ್ಕಾರವು ಇನ್ನೂ ಪ್ರಯತ್ನಪಡುತ್ತಿದೆ ಮತ್ತು ವಾಣಿಜ್ಯ ಉದ್ಯಮಗಳಿಗೆ ಉತ್ಕರ್ಷ ಅವಧಿಯನ್ನು ಭಾರತ ಪಡೆದುಕೊಂಡಿದೆ ಏಕೆಂದರೆ ಅನೇಕ ಉದ್ಯಮಿಗಳು ಭಾರತದಲ್ಲಿ ಈಗಲೂ ತುಂಬ ಇದ್ದಾರೆ ಕಾರಣ ಈ ಭಾರತವು ಒಂದು ವಾಣಿಜ್ಯ ಉದ್ಯಮಿಗಳಿಗೆ ಒಂದು ಆಶಾಸ್ಥಾನವಾಗಿದೆ ಕಾರಣ ಅನೇಕ ಉದ್ಯಮಿಗಳು ಇಲ್ಲಿ ತಲೆಯೆತ್ತಿ ನಿಂತಿದ್ದಾರೆ ಎಂದು ಹೇಳಬಹುದು ಈ ಉದ್ದಿಮೆಗಾರರಿಂದಲೇ ವಾಣಿಜ್ಯ ಭಾರತದ ಆರ್ಥಿಕತೆಗೆ ತುಂಬ ಸಹಾಯವಾಗಿದೆ ಆದ್ದರಿಂದ ಭಾರತ ಸರ್ಕಾರವು ಮತ್ತು ಎಲ್ಲ ರಾಜ್ಯದ ಸರ್ಕಾರವು ಉದ್ಯಮಿದಾರರಿಗೆ ಸುಲಭವಾಗಲೆಂದು ಮೂಲಭೂತ ಸಂಪನ್ಗಳು ಇರುವ ಅಂತಹ ಜಾಗಗಳಲ್ಲಿ ಉದ್ಯಮ ಸೃಷ್ಟಿಸುವ ಅವಕಾಶಗಳನ್ನು ನೀಡುತ್ತಿದೆ ಮತ್ತು ಸರಿಯಾದ ಉತ್ ಉದ್ಯಮದ ಉದ್ಯೋಗದ ಅವಶ್ಯಕತೆ ಇರುವುದರಿಂದ ಉದ್ಯೋಗದ ಅವಶ್ಯಕತೆ ಇರುವುದರಿಂದ ಅನೇಕ ಉದ್ಯಮಿದಾರರಿಗೆ ಸರಿಯಾದ ಸಲಹೆ ಮತ್ತು ಸಹಕಾರ ನೀಡಿ ಉದ್ಯಮಿದಾರರಿಗೆ ಉತ್ತಮವಾದ ದಾರಿಯಲ್ಲಿ ನಡೆಸಿಕೊಂಡು ಅತಿ ಲಾಭದೊಂದಿಗೆ ಅವರೊಂದಿಗೆ ಸರ್ಕಾರವು ನಡೆದ್ಕೊಂಡು ಹೋಗುತ್ತಿದೆ ಮತ್ತು ಸರ್ಕಾರವು ಅನೇಕ ಉದ್ಯಮದಾರರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ನೀಡುತ್ತಿದೆ ಮತ್ತು ಉದ್ಯೋಗ ಅವ್ಕಾಶವನ್ನು ಸೃಷ್ಟಿಸಲು ವಾಣಿಜ್ಯೋದ್ಯಮಿಗಳಿಗೆ ಸಲಹೆ ನೀಡುತ್ತದೆ ಮತ್ತು ಆ ಉದ್ಯಮಿದಾರರಿಗೆ ಉಪಯುಕ್ತವಾಗಲೆಂದು ಕಡಿಮೆ ದರದ ಟ್ಯಾಕ್ಸನ್ನು ವಿಧಿಸಲಾಗುತ್ತಿದೆ ಮತ್ತು ಉದ್ಯಮಿದಾರರಿಗೆ ಅನೇಕ ಉದ್ಯಮವನ್ನು ಸೃಷ್ಟಿಸಲು ಸಹಾಯವನ್ನು ಮಾಡುತ್ತಿದೆ ಮತ್ತು ಅನೇಕ ಸ್ಕೀಮ್ಗಳನ್ನು ತಂದು ಉದ್ದಿಮೆದಾರರಿಗೆ ಸಹಾಯವಾಗೋಂಥದ್ದೇ ಸರ್ಕಾರವು ನೋಡಿಕೊಳ್ಳುತ್ತದೆ